ಅಲೋ ಎಲ್ಲಿದ್ದಿ ದೋಸ್ತ

ಹಲೋ ಏನಿಲ್ಲ ದೋಸ್ತ ಸುಮ್ಮನೆ ಕೂತ್ಕೊಂಡಿದ್ದೆ ಖಾಲಿ ಅಲ್ಲ ಇವತ್ತು ರಜಾ ಇತ್ತು ನಮ್ಮ ಕಡೆನೂ ಸಿಕ್ಕಾಪಟ್ಟೆ ದೋಸ್ತ ನಿಮ್ಗು ಗೊತ್ತಲ್ಲ ನಮ್ಮ ಕಡೆ ಹೆಂಗಿರುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇದೆ ಹ್ಞೂ ದೋಸ್ತ ಅಷ್ಟೆ ಮಾಡ್ಬೇಕು ಇವಾಗ ಇಲ್ಲಿ ಎಲ್ಲಿ ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಲಪ್ಪ ಹೊರಗ್ ಆಗ್ತಿಲ್ಲ ಸುಮ್ಮನೆ ದಾಂಡೇಲಿಗೆ ಹೋಗ್ಬಿಡೊನಾ ಅಲ್ಲಿ ವಾಟ್ರ್ ಫಾಲ್ಸ್ ಇದೆ ಹ್ಞೂ ಇಲ್ಲೆ ಹುಬ್ಳಿ ನಿಯರ್ ಆಗುತ್ತೆ

ಹ್ಞೂ ದೋಸ್ತ ಅಷ್ಟ್ ಅಷ್ಟೆ ಅನ್ಸತ್ತೆ ದೋಸ್ತ ಆದರೆ ಒಂದು ಎರಡು ದಿನ ಹೋಗ್ ಬಂದುಬಿಟ್ರೆ ಸ್ಕೂಲುನು ಎಲ್ಲ ರಜಾ ಇದ್ದಾವೆ ಅಲ್ಲ ಫಶ್ಟು ಹೋಗ್ ಬಂದು ಬಿಡೋಣ ಇವಾಗ ಸಿಕ್ಕಾಪಟ್ಟೆ ಬಿಸಿಲಪ್ಪ ಆಗ್ತಿಲ್ಲ ಮನೆಗೆ ಇದ್ದು ಇದ್ದು ಬೇಸ್ರ ಆಗ್ತದೆ ಎಲ್ಲಿಗಾರು ಹೋಬಿಡಣ್ ನಡಿ ಏ ಅದು ಏನು ಬಿಡು ಫೋನ್ನ್ನಾಗ ಬರತ್ತಲ್ಲ ಟಿ ವಿಗೆ ಅಷ್ಟೇನು ಬರಲ್ಲ ಹೌದು ರೂಮ್ನ್ನಾಗ ಟಿ ವಿ ರೂಮ್ ಬುಕ್ ಮಾಡಿದ್ರೆ ಎಲ್ಲ ಟಿ ವಿ ಎಲ್ಲ ಇರ್ತವೆ ಆರಾಮ ನೋಡ್ಬೋದು ನಾವು ಹೌದು ನೋಡ್ಬೋದು ಮಸ್ತು ಆಗತ್ತೆ ದೋಸ್ತ ಎಂಜಾಯ್ಮೆಂಟನು ಆಗತ್ತೆ ಮನೆಗೆ ಇದ್ದು ಇದ್ದು ಬೋರಿಂಗ್ ಅಪ್ಪ ಏ ಪ ಹೌದ ಹೌದ್ ದೋಸ್ತ ಅದೆಲ್ಲ ಸೂಪ್ಪರ್ ಆಗಿರತ್ತೆ ಹ್ಞೂ ದೋಸ್ತ ಏ ಹೋಗನ್ ದೋಸ್ತ ಪಕ್ಕ ಖಂಡಿತ ಹೋಗೋಣು ನಾನು ಫೋನ್ ಮಾಡ್ಬೇಕು ಅಂದೆ ನೀನು ಮಾಡಿದ್ದು ನೋಡು ಓ ಹೋಗೋಣ

ಹೌದು

ಸರಿ ದೋಸ್ತ ಸರಿ ಸರಿ ಹ್ಞೂ ದೋಸ್ತ ಸರಿ ಬಾಯ್ ಬಾಯ್ ಬಾಯ್